ನಮ್ಮ ಚಿಕ್ಕಬಳ್ಳಾಪುರ್ ಜಿಲೆಯಲ್ಲು ಕೂಡ ತುಂಬ ದೊಡ್ಡ ಸಂಖ್ಯೆದಲ್ಲಿ ರೈತ್ರು ಇದ್ದಾರೆ ಮತ್ತು ಇಲ್ಲಿ ನಮ್ಮ ಮಣ್ಣಿಗೆ ಯಾವ ರೀತಿ ಅಂಶ ಇದೆಯೋ ಆ ಆ ತ ಆ ಅಂಶಕ್ಕೆ ತಕ್ಕಂತೆನೆ ಬೆಳೆ ಬೆಳಿತಾರೆ ಕೂಡ ಇಲ್ಲಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಜಾಸ್ತಿ ನಾವು ಕಡ್ಲೆಬೀಜ ಮತ್ತು ಹಣ್ಣುಗಳ್ ಬೆಳಿತಿವಿ ತಂಬಾಕು ಮತ್ತು ದ್ರಾಕ್ಷಿ ಈ ರೀತಿ ಬೆಳೆಗಳ್ನ ನಾವು ಇಲ್ಲಿ ಬೆಳಿತೀವಿ ಮತ್ತು ರೇಷ್ಮೆ ಈ ಥರ ಎಲ್ಲ ಇಲ್ಲಿ ಮಾಡ್ತಾರೆ ಮತ್ತು ನಮ್ಮ ನಮ್ಮ ಇದರಲ್ಲಿ ಜಾಸ್ತಿ ದ್ರಾಕ್ಷಿ ಮತ್ತು ಕಡ್ಲೆಬೀಜ ಈ ರೀತಿ ಬೆಳೆಗಳ್ನ ಬೆಳಿತಿವಿ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಮಣ್ಣು ತುಂಬ ಆ ದ್ರಾಕ್ಷಿ ಮತ್ತು ಕಡ್ಲೆಬೀಜ ಬೆಳೆಯೋಕೆ ಸಪೋರ್ಟ್ ಮಾಡುತ್ತೆ ಮತ್ತು ಇಲ್ಲು ಕೂಡಾ ನೀರಿನ ನೀರಿನ ಅಂಶಗಳು ಚೆನ್ನಾಗಿರದ್ರಿಂದ ಡ್ರಿಪ್ ಇರಿಗೇಷನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ನು ಈ ರೀತಿಯಲ್ಲಿ ನಾವು ನೀರಾವರಿ ಇದು ಮಾಡ್ತಿವಿ ಮತ್ತು ನಾವು ಇಲ್ಲೇ ಹಸು ಸಾಗಾಣಿಕೆಯನ್ನು ಚೆನ್ನಾಗ್ ಮಾಡ್ತಾರೆ ಅದನ್ನ ಹಸುನ ಸಾಕಿ ಹಾಲನ್ ತೆಗ್ದು ಡೈರಿಗೆ ಕೊಡ್ತಾರೆ ರೈತರು ಈ ರೀತಿ ಪ್ರತಿಯೊಂದು ತುಂಬ ಅಚ್ಚುಕಟ್ಟಾಗಿ ನೀ ನೀ ತುಂಬ ಸುಂದರವಾಗಿ ಅದನ್ನ ನಿಭಾಯಿಸ್ತರೆ ಅಂತ ಹೇಳ್ಬೋದು ಮತ್ತು ನಮ್ಮ ಇದ್ರಲ್ಲಿ ನಮ್ಮ ನಮ್ಮ ಚಿಕ್ಕಬಳ್ಳಾಪುರಲ್ ಬೆಳೆಯೋ ದ್ರಾಕ್ಷಿನ ಇಡೀ ಕರ್ನಾಟಕ ತುಂಬ ಸಪ್ಲೈ ಆಗುತ್ತೆ ಮತ್ತು ಜಾಸ್ತಿ ಔಟ್ ಔಟ್ ಆಫ್ ಸ್ಟೇಟ್ಗೂ ತಗೊಂಡು ಹೋಗ್ತರೆ ಯಾಕೆಂದರೆ ನಮ್ಮ ದ್ರಾಕ್ಷಿ ಮಡಿಕೇರಿಗೂ ಸಪ್ಲೈ ಆಗುತ್ತೆ ಚಿಕ್ಕಮಂಗ್ಳೂರು ಈ ಥರ ಜಾಗಕ್ಕೆಲ್ಲ ಸಪ್ಲೈ ಆಗುತ್ತೆ ಏನಕ್ಕೆ ಅಂದರೆ ಅಲ್ಲಿ ವೈನ್ ತಯಾರಿಸ್ತಾರೆ ಅದಕ್ಕೆ ದ್ರಾಕ್ಷಿ ಬೇಕು ಆದ್ರಿಂದ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ತುಂಬ ಜಾಸ್ತಿ ಸಂಖ್ಯೆದಲ್ ದ್ರಾಕ್ಷಿ ಬೆಳೆಯೋದರಿಂದ ಜಾಸ್ತಿ ಅಲ್ಲಿಗೆ ಸಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಬೆಂಗ್ಳೂರಿಗು ಸಪ್ಲೈ ಆಗುತ್ತೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಐವತ್ತು ಕಿಲೋಮೀಟ್ರು ವ್ಯತ್ಯಾಸ ಅಷ್ಟೆ ಬೆಂಗ್ಳೂರಿಗೆ ಆದ್ರಿಂದ ಹಣ್ಣಿನ ಅಂಗಡಿಯವ್ರು ಮಾರ್ಕೆಟವರು ಜ್ಯೂಸ್ ಅಂಗಡಿಯವ್ರು ಇಂಥವ್ರು ಅವರಿಗೆ ಜಾಸ್ತಿ ಹಣ್ಣುಗಳ್ ಬೇಕಾದಾಗ ನಮ್ಮ ಇದಕ್ಕೆ ಬರ್ತಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ದ್ರಾಕ್ಷಿನ ಕೊಂಡ್ಕೊಂಡು ಅಲ್ಲಿಗೆ ಹೋಗ್ತರೆ ತಗೊಂಡು ಹೋಗ್ತರೆ ಅಲ್ಲಿಗೆ ಹೋಗ್ ಸೇಲ್ ಮಾಡೋರು ಸೇಲ್ ಮಾಡ್ತಾರೆ ಇಲ್ಲ ಜ್ಯೂಸ್ ಮಾಡ್ಕೋ ಜ್ಯೂಸ್ ಅಂಗಡಿಯವ್ರು ಇಲ್ಲಿಂದ ಡೈರೆಕ್ಟಾಗಿ ತಗೊಂಡು ಹೋಗ್ತರೆ ಯಾಕಂದರೆ ತುಂಬ ದೂರ ಏನಿಲ್ಲ ಐವತ್ತು ಕಿಲೋಮೀಟರು ಆರಾಮಗ್ ಬಂದು ಜಾಸ್ತಿ ಬಲ್ಕಲ್ಲಿ ತಗೊಂಡು ಹೋಗ್ತರೆ ದಾ ಜ್ಯೂಸ್ ಅಂಗಡಿಯವ್ರು ಬಲ್ಕಲ್ಲಿ ತಗೊಂಡು ಹೋಗಿ ಅವ್ರಾ ಲಾಭವನ್ ಮಾಡ್ಕೊಂತಾರೆ ಮತ್ತು ವೈನ್ ಫ್ಯಾಕ್ಟ್ರಿ ವೈನ್ ಇಂಡಸ್ಟ್ರಿಯವರು ಅಷ್ಟೆ ಡೈರೆಕ್ಟಾಗಿ ಬಂದು ರೈತರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ದ್ರಾಕ್ಷಿಗಳ್ನ ಕೊಂಡ್ಕೊಂತಾರೆ ಅದು ಎಕರೆ ಗಟ್ಲೆ ಬೆಳೆದಿರೋ ದ್ರಾಕ್ಷಿಗಳ್ನ ಅವರು ಕೊಂಡ್ಕೊಂತಾರೆ ಈ ಥರ ಮಾಡೋದು ನಮ್ಮ ರೈತರಿಗು ಕೂಡ ಲಾಭ ಮತ್ತು ಅವ್ರಿಗೂ ಕೂಡ ಲಾಭ ಅಂತ ಹೇಳ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲು ಕೂಡ ಮುಖ್ಯ ಕೃಷಿ ಅಂದ್ರೇ ಅದು ಹಣ್ಣುಗಳು ಅದು ಎಸ್ಪೆಷಲಿ ದ್ರಾಕ್ಷಿ ಮತ್ತು ಬೇಳೆ ಅಂದರೆ ಕಡ್ಲೆಬೀಜ ಈ ರೀತಿ ಬೆಳಿತೀವಿ ಹಂಗೇ ಹಸುಗಳು ಈ ರೀತಿ ಎಲ್ಲ ಸಾಗಾಣಿಕೆ ನಮ್ಮಲ್ಲಿ ಮಾಡ್ತಿವಿ